ನಿಮ್ಮ ಹತ್ರ ನಿಮ್ಮ ಹತ್ರ ಇಚ್ಚಿ ಇತ್ತೀಚೆಗೆ ಪಾ ತಗೊಂಡಿದ್ದೊಂದು ಪ್ರಾಡಕ್ಟ್ ನಮಗೆ ತುಂಬ ಬೇಜಾರಾಗಿದೆ ಸರ್ ಯಾಕೆ ಅಂತ್ಹೇಳಿದ್ರೆ ನನ್ನ ನನ್ನ ಸ್ ಫ್ರೆಂಡ್ ಬಂದ್ಬಿಟ್ಟು ತು ತಗೋ ಅಂತ ನನಗೆ ಸಜೆಸ್ಟ್ ಮಾಡಿದ್ಳು ಬಟ್ ನಾನು ಅದೇ ಥರ ತಗೊಂಡೆ ಬಟ್ ನೀವು ನಮಗೆ ಎಲ್ಲ ನೋಡಿ ಫೋಟೊಸ್ ತಗೊಂಡು ನಿಮ್ಗೆ ಯಾವ ಥರ ಇದು ಇದೆ ತೊಂದರೆ ಇದೆ ಅಂತೆಲ್ಲ ನೀವು ನೋಡಿ ಫೋಟೊಸೆಲ್ಲ ತಗೊಂಡು ಮತ್ತು ಆ ಕಲೆಗ್ಳು ಇದೆಯಾ ಪಿಂಪಲ್ಸ್ ಇದೆಯಾ ಅಂತೆಲ್ಲ ನೋಡಿದ್ರಿ ಎಲ್ಲ ನೋಡಿ ಕೂಡ ನೀವು ಈ ಥರ ಒಂದು ಪ್ರಾಡಕ್ಟ್ ನಮಗೆ ಕೊಟ್ಟಿದ್ದೀರ ಅಂದರೆ ತುಂಬ ಬೇಜಾರಾಗುತ್ತೆ ನಮಗೆ ನಾನು ಯೂಸ್ ಮಾಡ್ತಲೇ ಇದೀನಿ ಒನ್ ಮಂತ್ ಯೂಸ್ ಮಾಡಿ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ತಿದಿರ ಬಟ್ ನಾನು ತ್ರೀ ಫೋರ್ ಮಂತ್ಸಿಂದ ಯೂಸ್ ಮಾಡ್ತಿದೀನಿ ಇನ್ನೂ ಜಾಸ್ತಿ ಆಗ್ತಿದೆ ಹೊರ್ತು ಕಮ್ಮಿ ಅಂತೂ ಆಗ್ತಿಲ್ಲ ಏನೂ ಅಲ್ಲ ಹೆಣ್ಮಕ್ಳಗೆ ಮುಖ್ದಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ತಾನೇ ನಾವೂ ನಿಮ್ಮನ್ನು ನಿಮ್ಮಂಥ ಪ್ರಾಡಕ್ಟ್ಸನ್ನ ನಾವು ಪರ್ಚೆಸ್ ಮಾಡೋದು ಬಟ್ ನೀವು ನೋಡಿದ್ರೆ ನಮ್ಗೆ ಈ ಥರ ಎಲ್ಲ ಕೊಡ್ತೀರ ಇದು ಯೂಸ್ ಮಾಡಿದಾಗಿಂದ ಇನ್ನೂ ನನಗೆ ಮುಖ್ದಲ್ಲಿ ಪಿಂಪಲ್ಸ್ ಅಂದರೆ ಮೊಡವೆಗಳು ಜಾಸ್ತಿ ಆಗಿದೆ ಕಲೆಗಳು ಜಾಸ್ತಿ ಆಗಿದೆ ಕೆಂಪು ಕೆಂಪ್ಗೆ ಗುಳ್ಳೆಗಳಾಗಿ ಅದು ತುಂಬ ತುಂಬ ಬೇಜಾರಾಗ್ತಿದೆ ಸರ್ ಔಟ್ಸೈಡ್ ಎಲ್ಲೂ ಹೋಗಕ್ ಆಗ್ತಿಲ್ಲ ನಮಗೆ ಆ ಪ್ರಾಡಕ್ಟ್ಸ್ ಅಂದರೆ ಆ ಪ್ರಾಡಕ್ಟ್ಸ್ಗೆ ಅಷ್ಟೇ ದುಡ್ಡು ಖರ್ಚು ಮಾಡ್ತೀವಿ ಅಷ್ಟೇ ದುಡ್ಡು ತಗೊತಿದಿರ ಕೂಡ ನೀವು ಬಟ್ ನಮಗೆ ಅದರಿಂದ ಯಾವುದೇ ಉಪಯೋಗ ಆಗಿಲ್ಲ ಮನೆಲಿ ಎಲ್ಲ ಎಂಥದ್ದು ಪ್ರಾಡಕ್ಟ್ ಯೂಸ್ ಮಾಡ್ತಿದೀಯಾ ಏನು ಇಂಥದ್ದು ಆಗಿಬಿಟ್ಟಿದೆ ಏನು ಹಿಂಗಾಗಿದೆ ಮುಖ ಅಂತ ನಾವು ಇನ್ನೊಬ್ರಿಗೆ ಹೇಳಂಗೂ ಇಲ್ಲ ಮಾಡೋಂಗೂ ಇಲ್ಲ ಈ ಥರ ಪ್ರಾಡಕ್ಟ್ ಕೊಟ್ಟರೆ ನಾವು ಯಾವ ಥರ ಹೇಳಿ ಅದು ಚ್ ಒನ್ ಮಂತ್ ಯು ಒನ್ ಮಂತ್ ನಿಮಗೆ ಬರುತ್ತೆ ಅದೂ ತೊ ಒಂದು ಸಲ ಪರ್ಚೆಸ್ ಮಾಡಿದ್ರೆ ಅಂತ ಹೇಳಿದಿರ ಬಟ್ ಅದು ಹದಿನೈದು ದಿನಕ್ಕೆಲ್ಲ ಖಾಲಿ ಆಗ್ತಿದೆ ಅದೇ ರೀತಿಯಲ್ಲಿ ಮೂರು ತಿಂಗಳಿಂದ ನಾನೂ ಸಾವಿರಾರುಗಟ್ಲೆ ಸ್ಪೆಂಡ್ ಮಾಡಿ ನಿಮ್ಮ ಹತ್ರ ತಗೊಂಡಿದೀನಿ ಆದರೂ ಕೂಡ ರಿಸಲ್ಟ್ ಬಂದಿಲ್ಲ ಇನ್ನೂ ಜಾಸ್ತಿ ಆಗಿದೆ ಅದಕ್ಕೆ ಡಾಕ್ಟರ್ ಸಜೆಷನ್ ತಗೊಂಡೇ ತಗೊಬೇಕು ಅಂತ ಇದ್ದಾಗ ನಾವು ನಿಮ್ಮಂಥ ರಿವ್ಯೂವ್ಸನ್ನ ನೋಡಿ ನಾವು ಸಜೆಷನ್ಸನ್ನ ಕೇಳಿ ನಿಮ್ಮ ಹತ್ರ ತಗೊಂಡು ನೀವು ಅದಿಕ್ಕೆ ನಮಗೆ ಕರೆಕ್ಟಾಗಿರೋ ಪಾ ಒಂದು ಪ್ರಾಡಕ್ಟ್ ಕೊಡಬೇಕಲ್ವ ಸರ್ ಈ ಥರ ಕಸ್ಟಮರ್ಸ್ಗೆ ಬೇ ತೊಂದರೆ ಆಗೋ ಥರ ನೀವು ಕೊಟ್ಟರೆ ಯಾ ಹೇಗೆ ಹೇಳಿ ಓಕೆನಾ